ನಮ್ಮ ಕೋಲಾರ ಜಿಲ್ಲೆಯಲ್ಲೀ ಜನಪ್ರೀಯವಾಗಿರುವಂತಹ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು ಅಂತಂದರೆ ಒಂದು ಮಸಾಲ ದೋಸೆ ಎಸ್ ಮಸಾಲ ದೋಸೆ ರವೇ ಇಡ್ಲಿ ಇಡ್ಲಿ ಮತ್ತು ಬಿಸಿಬೇಳೆ ಭಾತು ಬಿಸಿಬೇಳೆ ಭಾತು ಪೊಂಗಲ್ಲೂ ಗೀ ರೈಸೂ ಮತ್ತು ಪೂರಿ ಹಾಂ ಪೂರಿ ಚಿತ್ರನ್ನಾ ಇವೆಲ್ಲವು ನಮ್ಮ ಕಡೆ ಒಂದು ತಿನಿಸುಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಆಂ ಹೌದು ನಮ್ಮ ಈ ಒಂದು ಈ ತಿಂಡಿಗಳು ತಿಂಡಿ ಆಯಿತು ಇನ್ನು ಜಿಲೇಬಿ ಆಗಿ ಜಿಲೇಬೀ ಮತ್ತು ಬಾದುಷಾ ಜಿಲೇಬಿ ಬಾದುಷಾ ಮತ್ತು ಪಕೋಡಾ ಮಿಕ್ಸ್ಚರೂ ಜಾಮೂನು ಇದರಲ್ಲಿ ಡ್ರೈ ಜಾಮೂನೂ ಪೇಡಾ ಪೇಡ ಮೈಸೂರುಪಾಕೂ ಲಾಡು ಎಲ್ಲವೂ ತುಂಬ ಚೆನ್ನಾಗ್ ಮಾಡ್ತಾರೆ ಇನ್ನೂ ನಮ್ಮಲ್ಲೀ ಈ ತಿಂಡಿಗಳಿಗೆ ಹೆಸ್ರುವಾಸಿಯಾದಂತಹ ಒಂದು ಹೋಟೆಲ್ ಅಂತ್ಹೇಳಿದ್ರೆ ಸಹನದರ್ಶಿನಿ ಮತ್ತು ಹಾಂ ಸಾ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರದಲ್ಲಿ ಈ ಸಹನದರ್ಶಿನಿ ಮತ್ತೂ ಪಂಚವಟಿ ಇವು ಊಟಕ್ಕೆ ಅವರದ್ದೇ ಆದ ಒಂದು ಮಹತ್ವವನ್ನು ನಮಗೆ ತುಂಬ ಚೆನ್ನಾಗ್ ಕೊಡ್ತಾರೆ ಇನ್ನು ದೋಸೆಗೇ ಸ್ಪೆಷ್ಲಿಷ್ಟ್ ಅಂತಂದರೆ ಪನ್ನಮ್ಮ ಓಟಲ್ ಇಡೀ ನಮ್ಮ ಕೋಲಾರ ಜಿಲ್ಲೆಗೆ ಅತೀ ಹಳೆಯ ಓಟಲ್ ಅಂದರೆ ಪನ್ನಮ್ಮ ಓಟಲ್ ಈಗಲೂನು ಇಲ್ಲಿ ಸೌದೆಯಲ್ಲಿಯೇ ದೋಸೆಯನ್ನು ಸುಟ್ಟು ಕೊಡ್ತಾರೆ ತುಂಬ ಟೇಸ್ಟಿ ಆಗಿರುತ್ತೆ ಮಸಾಲ ದೋಸೆಗೆ ತುಂಬ ಹೆಸ್ರುವಾಸಿಯಾಗಿದೇ ಮಸಾಲ ಪನ್ನಮ್ಮ ಓಟಲು ಇನ್ನು ಮತ್ತು ಸ್ವೀಟ್ಸ್ ಶ್ರೀನಿವಾಸ ಸ್ವೀಟ್ ಸ್ಟಾಲ್ ಶ್ರೀನಿವಾಸ ಸ್ವೀಟ್ ಸ್ಟಾಲು ಇಲ್ಲಿ ತುಂಬ ಚೆನ್ನಾಗಿ ಸ್ವೀಟುಗಳು ಮಾಡ್ತಾರೆ ಇದು ಸ್ವೀಟುಗಳಿಗೆ ಅತಿ ಹೆಚ್ಚು ಫ್ರೇಮಸನ್ನು ಪಡೆದಿದೇ ಇದರಲ್ಲಿ ಕಾಜು ಬರ್ಪಿ ಅತಿ ಹೆಚ್ಚೂ ಟೇಸ್ಟಿ ಇರುತ್ತೆ ತುಂಬ ಸೇಲ್ ಆಗುತ್ತೆ ಅದೇ ರೀತಿ ಮೈಸೂರುಪಾಕ್ ಇದು ತುಪ್ಪದ ಮೈಸೂರುಪಾಕೂ ತುಪ್ಪದ ಲಾಡುಗೇ ಅತಿ ಹೆಚ್ಚು ಪ್ರೇಮಸ್ ಅಂತ ಆಗಿದೆ ಇದು ಇದರಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾನೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ರುಚಿಯಾಗಿ ಇರುತ್ತೆ ಈ ಹ್ಞೂ ಇವೂ ನಮ್ಮಲ್ಲೀ ಇರುವಂತಹ ಒಂದು ಪ್ರಮುಖ ಸಾಂಪ್ರದಾಯಿಕ ತಿಂಡಿಗಳು ಅಂತಾನೇ ಹೇಳ್ಬೋದು